ನಮ್ಮ ಊರು ನಮ್ಮ ಊರಿನಲ್ಲಿ ನನಗೆ ನೆಚ್ಚಿನ ಸಂಗತಿ ಎಂದರೆ ನಮ್ಮ ಊರಿನಲ್ಲಿ ನಡೆಯುವ ಹಬ್ಬಗಳು ಆ ಹಬ್ಬಗಳು ಬಹಳಷ್ಟು ವಿಶೇಷವಾಗಿರುತ್ತವೆ ಮತ್ತು ಜನರ ಜೊತೆ ಬೆಸೆದುಕೊಂಡಿರುತ್ತವೆ ಕೆಲವು ತಿಂಗಳಿಗೊಮ್ಮೆ ಬರುವಂಥ ಹಬ್ಬಗಳು ಜನರಲ್ಲಿ ಸಂತೋಷವನ್ನು ಮೂಡಿಸುತ್ತವೆ ಮತ್ತು ಬಂಧು ಬಳಗದವರನ್ನು ಒಂದುಗೂಡಿಸೋದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಹಬ್ಬಗಳು ಜನರನ್ನು ಬೆಸೆಯಲಿಕ್ಕೆಂದೇ ಬರುತ್ತವೆ ಎಂದಾದ್ರೂ ಹೇಳಬಹುದು ನಮ್ಮ ಊರಿನಲ್ಲಿ ಎಲ್ಲರೂ ಒಂದಾಗಿರುವುದು ಬಹಳಷ್ಟು ಸುಖಕರವಾಗಿರುವುದು ನನಗೆ ಸಂತೋಷವನ್ನು ತಂದಿದೆ ನಮ್ಮ ಊರಿನಲ್ಲಿ ಯಾವುದಾದರೂ ಕಾರ್ಯಗಳನ್ನು ಮಾಡಬೇಕಿದ್ದರೆ ಎಲ್ಲರೂ ಒಂದುಗೂಡಿ ಮಾಡುವುದು ಅದು ಬಹಳ ಮುಖ್ಯವಾದದ್ದು ಅದು ನಮ್ಮ ಊರಿನಲ್ಲಿ ಎಲ್ಲರೂ ಮಾಡುತ್ತಾರೆ ಹಾಗಾಗಿ ಅದು ನನ್ನ ನೆಚ್ಚಿನ ಸಂಗತಿ ಆಗಿದೆ ಹಬ್ಬಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಯಾವುದರಲ್ಲಿ ಎಂದರೆ ಸಂಬಂಧಿಕರ ನಡುವೆ ಇರುವಂತಹ ದ್ವೇಷಭಾವ ದ್ವೇಷಗಳನ್ನು ಮರೆಸಲು ಹಬ್ಬಗಳು ಸಹಕರಿಸುತ್ತವೆ ಜನರಲ್ಲಿ ಒಂದುಗೂಡುವ ಮನೋಭಾವವನ್ನು ಬೆಳೆಸುತ್ತದೆ ಮತ್ತು ನಮ್ಮ ಸಂಸ್ಕೃತಿಯ ಉಳಿವಿಗೆ ಹಬ್ಬಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಹಾಗಾಗಿ ಪ್ರತಿಯೊಂದು ಹಬ್ಬಗಳಿಗೂ ತನ್ನದೇ ಆದಂತಹ ಮಹತ್ವವಿದೆ ಮಹತ್ವವಿದೆ ಮತ್ತು ಬಹಳಷ್ಟು ಹಬ್ಬಗಳು ಪಂಚಮಿ ದೀಪಾವಳಿ ನಮ್ಮ ಊರಿನ ರಥೋತ್ಸವ ಇಂಥ ಹಲವಾರು ಹಬ್ಬಗಳಿವೆ